ನಾವು ಪುಸ್ತಕಗಳನ್ನು ಹೊರತುಪಡಿಸಿ ಅನೇಕ ಮ್ಯಾಗ್ಜಿನ್ಗಳನ್ನು ಓದಿದ್ದೇನೆ ಯಾವ ಮ್ಯಾಗ್ಜಿನ್ಗಳೆಂದರೆ ಈಗ ಸ್ಪರ್ಧಾಸ್ಪೂರ್ತಿ ಸ್ಪರ್ಧಾವಿಜೇತ ಸ್ಪರ್ಧಾಜ್ಞಾನ ಜ್ಞಾ ಜ್ಞಾನಗಂಗಾ ಅಂಥ ಮ್ಯಾಗ್ಜಿನ್ಗಳನ್ನೆಲ್ಲ ಓದಿದ್ದೇನೆ ಹಾಗೂ ನಾನು ಮಂಗಳೂರು ಸಮಾಚಾರ ಕನ್ನಡಪ್ರಭ ಪ್ರಜಾವಾಣಿ ಇಂತಹ ಪತ್ರಿಕೆಗಳನ್ನು ಸಹ ಓದಿದ್ದೇನೆ ಸುದ್ದಿ ಪತ್ರಿಕೆಗಳೆಂದರೆ ಕನ್ನಡಪ್ರಭ ಆಗಿರಬಹುದು ನಿಮ್ಮ ದಿನ ಕನ್ನಡಪ್ರಭ ಪ್ರಜಾವಾಣಿ ಪ್ರಜಾವಾಣಿ ಮಂಗಳೂರು ಹೊಸದಿಗಂತ ಅನೇಕ ಪತ್ರಿಕೆಗಳನ್ನು ಸಹ ನಾನು ಓದಿದ್ದೇನೆ ಮ್ಯಾಗ್ಜಿನ್ಗಳನ್ನು ಓದಿದ್ದೇನೆ ಮ್ಯಾಗ್ಜಿನ್ಗಳೆಂದರೆ ಈಗ ಸ್ಪರ್ಧಾವಿಜೇತ ಆಗಿರ್ಬಹುದು ಸ್ಪರ್ಧಾಸ್ಫೂರ್ತಿ ಸ್ಪರ್ದಗಾನ ಸ್ಪರ್ಧಗಂಗಾ ಸ್ಪರ್ಧಾವಿಜೇತಾ ಅನೇಕ ಬ್ಲಾಗ್ಗಳನ್ನು ಸಮೇತ ನಾವು ಓದಿದ್ದೇವೆ ಈ ರೀತಿ ಪುಸ್ತಕಗಳನ್ನು ನಾವು ಹೊರತುಪಡಿಸಿ ಓದಿದ್ದೇನೆ